ನನ್ನ ಲೈಫ್ನಲ್ಲಿ ನನ್ನ ಹಾಬ್ಬೀಸ್ ಅಂದರೆ ಹೇಳಿದರೆ ನನಗೆ ಕ್ರಿಕೆಟ್ ಕ್ರಿಕೆಟ್ ಅಂದರೆ ನನಗೆ ತುಂಬ ಇಷ್ಟ ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಕ್ರಿಕೆಟ್ ಅಂದರೆ ಜಾಸ್ತಿ ಆಟಾಡ್ತಾ ಇದ್ದೆ ನನಗೆ ಮೊದಲಿಂದಲೂ ಹಾಗೆ ಬ್ಯಾಟ್ ಬಾಲ್ ಇದೆಲ್ಲ ತುಂಬ ಇಷ್ಟ ಆಯಿತು ಇವಾಗ ಅದನ್ನು ದಿನಾಲೂ ಆಟಾಡುತ್ತೇನೆ ಅದನ್ನು ನನ್ನ ದಿನದ ಅಭ್ಯಾಸ ಅಂತಲೂ ಹೇಳ್ಬೌದು ದಿನಾಲೂ ಆಟಾಡುತ್ತೇನೆ ನೇಬರ್ ಆಗಲಿ ನನ್ನ ಓಲ್ಡ್ ಫ್ರೆಂಡ್ಸ್ ಆಗಲಿ ನನ್ನ ಕಲೀಗ್ಸ್ ಆಗಲಿ ನಾನು ಯಾವಾಗಲೂ ಆಟಾಡೋಕ್ಕೆ ಸಿದ್ಧನಾಗಿರುತ್ತೇನೆ ನನ್ನ ಮನೆಯವರು ನನ್ನ ಚಿಕ್ಕ ವಯಸ್ಸಿನಲ್ಲಿರುವಾಗ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದರು ಮತ್ತು ಪರೀಕ್ಷೆ ಸಮಯದಲ್ಲಿ ನಾನು ಕ್ರಿಕೆಟ್ ಆಟಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ನನಗೆ ಬಿಡ್ತಾ ಇರಲಿಲ್ಲ ಪರೀಕ್ಷೆ ಓದುವ ಅಂತ ಆದರೆ ಬೇರೆ ಸಮಯದಲ್ಲಿ ನಾನೇ ಹೋಗ್ತಾ ಇದ್ದೆ ನನ್ನ ಫ್ಯಾಮಿಲಿ ಯಾರಿಗೆಲ್ಲ ನನ್ನ ಹಾಗೆ ಕ್ರಿಕೆಟ್ ಇಷ್ಟ ಅಂತ ಎಲ್ಲರಿಗೂ ಗೊತ್ತು ಆದರೆ ಸಹ ನನಗೆ ಹೋಗಲಿಕ್ಕೆ ಬಿಡ್ತಿದ್ದರು ನನಗೆ ನನ್ನ ಬರ್ತಡೇಯಲ್ಲಿ ನನ್ನ ಅಪ್ಪ ನನಗೆ ಕ್ರಿಕೆಟ್ ಕಿಟ್ಟನ್ನು ಗಿಫ್ಟ್ ಮಾಡಿದರು ಈವಾಗಲೂ ಅಷ್ಟೆ ಸಂಜೆ ಕೆಲಸ ಮಾಡಿ ಡೈರೆಕ್ಟ್ ಫ್ರೆಂಡ್ಸ್ ಅವರ ಜೊತೆ ಆಟಾಡಲಿಕ್ಕೆ ಹೋಗ್ತೇನೆ ಅಲ್ಲಿ ಫ್ರೆಂಡ್ಸ್ ನೇಬರ್ ಎಲ್ಲ ಸೇರಿ ಟೀಮ್ ಮಾಡಿ ಕ್ರಿಕೆಟ್ ಆಡಿ ಮತ್ತೆ ರಾತ್ರಿಗೆ ಮನೆಗೆ ಹೋಗುವುದು ಮತ್ತು ರವಿವಾರ ದಿನ ಬೆಳಗ್ಗೆ ಬೇಗ ಚಾ ತಿಂಡಿ ಎಲ್ಲ ಕುಡಿದು ಗ್ರೌಂಡಿಗೆ ಹೋಗುವುದು ಮತ್ತು ಕೆಲವು ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಆಗ್ತಿರುತ್ತೆ ಆದರೂ ಸಹ ಒಂದೂ ಮ್ಯಾಚ್ ಟೂರ್ನಮೆಟ್ ಮಿಸ್ ಮಾಡೋಲ್ಲ ಹಲವು ಕಡೆ ಹೋಗಿ ಮ್ಯಾಚ್ ಟೂರ್ನಮೆಂಟಿಗೆ ಹೋಗಿ ತುಂಬ ಮೆಡಲ್ಸ್ ಮತ್ತು ಕಪ್ ಮತ್ತು ಪ್ರೈಸನ್ನ ಎಲ್ಲ ಗೆದ್ದಿದ್ದೇನೆ ನನ್ನ ಟೀಮ್ ಮೆಂಬರ್ಸ್ ಎಲ್ಲ ನನಗೆ ಬೆಂಬಲವನ್ನು ನೀಡುತ್ತಾರೆ ಮತ್ತು ನನ್ನ ಮನೆಯವರು ಸಹ ಅಷ್ಟೇ ನನ್ನನ್ನು ಪ್ರೋತ್ಸಾಹಿಸುತ್ತಾರೆ ನನ್ನ ಫ್ಯಾಮಿಲಿಗೆ ನಾನು ಕ್ರಿಕೆಟ್ನಲ್ಲಿ ಇನ್ನಷ್ಟು ಸಾಧನೆ ಮಾಡಿ ಟ್ರೀಮ್ ಇಂಡ್ಯಾದಲ್ಲಿ ಸ್ಥಾನ ಗಳಿಸುವ ಬೇಕೆಂದು ಕನಸು ಇದೆ ಅದನ್ನು ನಿಜ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಅದಕ್ಕಾಗಿ ನಾನು ದಿನಾಲೂ ಬೆಳಗ್ಗೆ ಐದು ಗಂಟೆಗೆ ಎದ್ದು ತರಬೇತಿಗೆ ಹೋಗ್ತೇನೆ